ಹಾಡು ಕೇಳೋಕಂದ್ರೆ ಭಾಳ ಇಷ್ಟ ಅದರಲ್ಲೂ ವಿಜಯಪ್ರಕಾಶ್ ಅವ್ರು ಮೈಸೂರ್ನೋರು ಸಿಂಗರು ಅವ್ರ ಹಾಡ್ ಕೇಳೋಕಂದ್ರೆ ಭಾಳ ಇಷ್ಟ ಏನಕ್ಕಪ್ಪಾ ಅಂದರೆ ಅವ್ರ ಹಾಡಲ್ಲಿ ಎಲ್ಲ ಅರ್ಥವಿರುತ್ತೆ ಹಂಗಾಗ್ಬಿಟ್ಟು ಅವರೂ ಯಾವ ಥರ ಹಾಡ್ತಿದಾರೆ ಯಾವ ಥರ ಇಲ್ಲ ಅಂದರೆ ಆ ಸಿಂಗರ್ ಅಂದರೆ ಭಾಳ ಇಷ್ಟ ಅವ್ರದ್ದು ಹಾಡ್ತಿರ್ಬೇಕಾದ್ರೇ ಏನೋ ಒಂಥರ ನಾವು ಫೀಲಲ್ಲಿ ಇರಲಿ ಬೇಜಾರಲ್ಲಿ ಇರಲಿ ಎಲ್ಲ ಕ್ಲಿಯರ್ ಆಗಿಬಿಡತ್ತೆ ಹಂಗಾಗ್ಬುಟ್ಟು ಅವರು ಸಾಂಗ್ ಕೇಳೋಕ್ ಭಾಳ್ ಇಷ್ಟ ಪಡ್ತಿವಿ ನನಗೆ ನೆಚ್ಚಿನ ಸಾಂಗ್ ಅಂದರೆ ಅಪ್ಪು ಅಪ್ಪು ಬಾಸ್ದೆ ಏನಕ್ಕಪ್ಪ ನಾವು ಅವ್ರ ಫ್ಯಾನು ಅವರೂ ಹಾಡಿರ್ತಕ್ಕಂಥ ರಾಜ್ಕುಮಾರ್ ಸಾಂಗ್ ಅಂದರೆ ಭಾಳ ಕೇಳ್ತಿವಿ ಯಾಕಂದರೆ ಅದರಲ್ಲೂ ಭಾಳಾ ಅರ್ಥ ಹೊಂದಿರೋ ಆಗಿದೆ ಹಂಗಾಗ್ಬುಟ್ಟು ಆ ಸಾಂಗನ್ನು ಭಾಳ ಕೇಳ್ತಿರ್ತಿವಿ ವಿಜಯ್ ಪ್ರಕಾಶವರು ಮೈಸೂರ್ನೋರು ಅವರು ಒನ್ ಟೈಮ್ ನಾ ಭೇಟಿ ಮಾಡಿದ್ವಿ ಅಂದರೆ ಅವರು ಭೇಟಿ ಮಾಡಿದರು ಕೂಡ ನಮ್ಮಹತ್ರ ಮಾತಾಡೋಷ್ಟು ಹತ್ತಿರ ಸಿಕ್ಕಿಲ್ಲ ಬಟ್ ನಾವಿರೋ ಅವ್ರು ಇರೋ ಪ್ಲೇಸ್ಮೆಂಟಿಗೆ ನಾವೇ ಹೋಗಿದ್ವಿ ಕಂಡಿದ್ರು ಅವರು ನೆಕ್ಸ್ಟ್ ಟೈಮೂ ಅವ್ರ ಒನ್ ಮಂತ್ ಎರಡು ಮಂತ್ ಆದಮೇಲೇ ಕಂಡಿದ್ರು ಮಾತಾಡಿದಿವಿ ಭೇಟಿ ನೀಡಿದಿವಿ ಅವ್ರಹತ್ರ ಹೆಂಗೆ ಸರ್ ಈ ಥರ ನೀವು ಹಾಡ್ತಿರಲ್ಲ ಹೆಂಗೆ ಅಂತಂದು ಅವ್ರು ಒಂದು ಉದಾಹರ್ಣೆ ಕೊಟ್ಟರು ಅದಕ್ಕೆ ಯಾವ ಥರ ಹಾಡ್ತಿರ ಅಂದರೆ ನೋಡ್ರಿ ಹಾಡೋದೇನ್ ದೊಡ್ದಲ್ಲಾ ಹಾಡ್ತ ಹಾಡ್ತ ರಾಗ ಉಗುಳ್ತಾ ಉಗುಳ್ತಾ ರೋಗ ಅನ್ನೊಂಗೆ ಒಂದು ಗಾದೆ ಇದೆ ನೀವು ಹಾಡ್ಬೇಕಾದ್ರೆ ಅರಾಮ್ ಡೈಲಿ ಪ್ರಾಕ್ಟಿಸ್ ಮಾಡ್ತಾಯಿದ್ರೆ ನಿಮ್ಮ ದನಿ ಸ್ವಲ್ಪ ಕಂಠ ಚೆನ್ನಾಗಿರುತ್ತೆ ಅಂತ ಹೇಳ್ಬುಟ್ಟು ಹೇಳಿದ್ರ್ ಅವರು ಅದರಲ್ಲೀ ಅವ್ರದು ಆದನಂತ್ರ ಅರ್ಜುನ್ ಜನ್ಯ ಅವ್ರದು ಕೇಳ್ತಿರ್ತಿನಿ ಬಟ್ ಕಮ್ಮಿ ಯಾಕಂದರೆ ವಿಜಯ್ ಪ್ರಕಾಶ್ ಸರ್ದೇ ಜಾಸ್ತಿ ಕೇಳೋದ್ ನಾವು ಇವ್ರು ಅಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಸಾಂಗ್ ಆಯಿತು ಏನೋ ಪ್ರತಿ ಒಂದು ಆಯಿತು ಇವ್ರು ಹೇಳೋದೆಲ್ಲ ನೋಡ್ತಿರ್ತಿವಿ ಇವರು ಜಾಸ್ತಿ ಇದಕ್ ಬರ್ತಿರ್ತಾರೆ ಎಲ್ಲಿ ಅಂದರೆ ಹೊಸ್ಪೇಟೆಲಿ ಅವಾಗಾವ್ಗ ಭೇಟಿ ನೀಡ್ತಿರ್ತಾರೆ ಅವ್ರು ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿದ್ರೆ ಹೋಗಿರ್ತಿವಿ ಅವ್ರು ಏನು ಸಿಗ್ತಾರೋ ಏನೋ ಇಲ್ಲ ಅಂತೇಳಿಬಿಟ್ಟು ಅದ್ರ ಮೇಲತ್ತೂ ಸಾಂಗ್ ಮಾತ್ರ ಭಾಳ ಪೇಮಸ್ ಆಗಿರತ್ತೆ ಅವ್ರುದು ಅವ್ರು ಹಾಡೋ ಸಾಂಗ್ ಎಲ್ಲ ಪೇಮಸ್ ಆಗಿದಾವೆ ಹಂಗಾಗಿ ಕೇಳ್ತಿವಿ ಅವ್ರ ಸಾಂಗ್ ಏನಕ್ಕಪ್ಪಾ ಅಂತಂದ್ರೆ ಅವರು ಅಷ್ಟೊಂದು ಚೆನ್ನಾಗ್ ಹಾಡ್ತರಾ ಕೋಗಿಲೆ ಕಂಠ ಅಂತೇಳ್ಬುಟ್ಟೂ ಕೇಳ್ತಿರ್ತಿವಿ ಅವರು ಸಾಂಗ್ ಆಯಿತು ಪ್ರತಿಯೊಂದು ಆಯಿತು ಅವ್ರು ಆಡೋ ಮಾತು ಅವರು ಕೊಡೋ ರೆಸ್ಪೆಕ್ಟ್ ಆಯಿತು ಬಂದರೆ ಪ್ರೇಕ್ಷಕರ ಬಂದ್ಯಪ್ಪ ಯಾವ ಥರ ನಡ್ಕೊಬೇಕ್ ಅನ್ನೋದೆಲ್ಲ ಅವರಲ್ಲಿ ಗೊತ್ತಿರುತ್ತೆ ಗೊತ್ತಿರ್ತೆ ಅನ್ನೋಕ್ಕಿನ ಗೊತ್ತು ಅವ್ರಿಗೆ ಯಾರ ಹತ್ರ ಯಾ ಥರ ಮಾತಾಡ್ಕು ನಡ್ಕೊಬೇಕು ಅಂತೇಳಿ ಅವ್ರು ಹೇಳ್ತಿರ್ತಾರೆ ಇಲ್ಲಿ ಯಾರೇ ಬರಲಿ ಏನೇ ಇರಲಿ ಚಂದಾಗಿ ನಕ್ಕೊತ ಆಡ್ಕೋಂತ ಮಾತಾಡ್ಬೇಕು ಯಾಕಂದರೆ ಇರೋದ್ ಮೂರು ದಿನ ನಾಲ್ಕು ದಿನ ಹೋದಾಗ ಏನು ಸಿಗೋಲ್ಲ ಅಂತೇಳ್ಬುಟ್ಟು ಹೇಳ್ತಿರ್ತಾರೆ ಅವಾಗಾವಾಗ ಆ ಮಾತು ಆ ಮಾತನ್ ನಾವು ಭಾಳ ಕೇಳ್ತಿರ್ತಿವಿ ಮೇಲೆತ್ತೂ ಇಲ್ಲೀ ಸಂಗೀತ ಅಂದರೆ ನಮ್ಮ ಸೈಡ್ ಬಂದು ಮೃದಂಗ ಅವೆಲ್ಲ ತಗೊಂದ್ಬುಟ್ಟು ಹಾಡ್ತಿರ್ತಾರೆ ಅವ್ರೆಲ್ಲ ಹಾಡೋದು ಅಷ್ಟೊಂದು ಕೇಳೋಕ್ ಇಂಟ್ರೆಸ್ಟ್ ಇರೋಲ್ಲ ಯಾಕಪ್ಪ ಅಂದರೆ ಇವರೆಲ್ಲಾ ಇಷ್ಟೇ ಬಿಡು ಇವ್ರದ್ದು ಅಂತೇಳಿ ಇಲ್ಲಿ ಲೋಕಲ್ ಹಾಡೋರೆಲ್ಲ ಇಲ್ಲ ಫಿಲ್ಮ್ ಸಾಂಗ್ ಅಂದರೆ ಭಾಳ ಇಂಟ್ರೆಸ್ಟ್ ಐತ ನಮಗೆ ಬೇಜಾರ್ ಇದ್ದಾಗ ಆಯಿತು ಅದನ್ನೆ ಕೇಳ್ತಿರ್ತಿವಿ ಜಾಸ್ತಿ ಹೊತ್ತು ಹುಡ್ರ್ ಜೊತೆ ಇದ್ರೂ ಅವರೇ ಫಿಲ್ಮ್ ಸಾಂಗ್ ಹುಡ್ರ್ ಹಾಕಿರ್ತರ ಫ್ರೆಂಡ್ಸ್ ಇಲ್ಲಿ ಜನ ಬಂದುಬಿಟ್ಟು ಸಾಂಗ್ ಅಂದರೆ ವಿಜಯ್ ಪ್ರಕಾಶ್ ಸರ್ದೇ ಅಂತೇಳಿ ಹೇಳ್ತಿರ್ತಾರೆ ಯಾಕಂದರೆ ಅವ್ರು ಅಷ್ಟು ಪೇಮಸ್ ಆಗಿದಾರೆ ಇಲ್ಲಿ ನೆಚ್ಚಿನ ಹಾಡ್ ಅಂದರೆ ರಾಜ್ಕುಮಾರ್ ಏನಕ್ಕಪ್ಪಾ ಅಂದರೆ ಎಲ್ಲರು ನಾನಂತಲ್ಲ ಎಲ್ಲ ಪ್ರತಿಯೊಬ್ಬರು ಅಪ್ಪು ಬಾಸ್ದೆ ಅಪ್ಪು ಅಪ್ಪು ಅಂತೇಳಿ ಕೂಗಾಡ್ತಾರೆ ಅವ್ರದು ಕೇಳೋಕ್ ಭಾಳ ಹೆಮ್ಮೆಯಿಂದ ಹೇಳ್ಕೊಂತಿನಿ ಅದರಲ್ಲೂ ಈ ಸಂಗೀತಗಾರ ಮತ್ತು ಕಲೆಗಾರ ಅಂತೇಳಿಬಿಟ್ಟು ಇದು ಮಾಡ್ತಿರ್ತಾರೆ ಅವರು ಅವರು ಕಲೇ ನೋಡಿದರೆ ಒಳ್ಳೇ ಸಕತ್ತಾಗಿ ಬೆಳ್ದಿದಾರೆ ಅವರು ಯಾರಾದರೂ ಮಾಡ್ಬೋದಿತ್ತು ಈ ಥರ ಮಾಡ್ಬೋದ ನಾವು ಅನ್ನೋದು ಆದರೆ ಆಗೋಲ್ಲ ಅವ್ರಿಗೆ ಮಾಡೋದು ಏನಕ್ಕಪ್ಪಾ ಅಂತಂದರೆ ಅವ್ರದು ಅಷ್ಟೇ ಇರೋದು ವಿಜಯ್ ಪ್ರಕಾಶ್ ಸಾರ್ ಅಂತು ಹಾಡೋದಂದ್ರೆ ಎಲ್ಲಿದ್ರು ಹೋಗ್ತಿವಿ ಈಗಲೂ ಹೋಗ್ತಿವಿ ಮುಂದೇನೂ ಹೋಗ್ತಿವಿ ಯಾಕಂದರೆ ಅವರು ಒನ್ ಟೈಮ್ ಭೇಟಿ ನೀಡಿದರಿಂದ ಅವರಂದ್ರೆ ಭಾಳ ಇಷ್ಟ ಅವ್ರು ಆಡೋದಂದ್ರೆ ಕೇಳ್ತಿವಿ ಹಂಗಾಗಿ ಅವ್ರು ಎಲ್ಲೇ ಸಿಕ್ತನಿ ಅಂದರು ಹೋಗ್ತಿದ್ವಿ ಇನ್ನೇನು ಹೇಳೋಕ್ ಇಷ್ಟ ಪಡ್ತಿನಿ ಅಂದರೆ ಅವ್ರು ಆಡೋ ಮಾತಲ್ಲಿ ಅವ್ರ ಕಂಠ ಭಾಳ ರಾಗವಾಗಿರುತ್ತೆ ಅವ್ರ ಸಾಂಗೆಲ್ಲ ಹಂಗಂತೇಳಿ ಇದು ಮಾಡ್ತಿದಿವಿ ಅವ್ರು ಎಲ್ಲಿ ಸಿಕ್ಕಿ ಸಿಕ್ತಿನಿ ಅಂದರು ಹೋಗ್ತಿವಿ ಹೋಗಕ್ ಇಷ್ಟ ಪಡ್ತಿವಿ ಇಷ್ಟು ಹೇಳಿ